ಹಲೋ ಅಲೋ ಸರ್ ನಾನು ಮೊನ್ನೆ ಬಂದಿದ್ದೆನಲ್ಲ

ಮ್ಯಾಮ್ ನಾನು ಮೊನ್ನೆ ಬಂದಿದ್ದೆನಲ್ಲ ಪೇಶೆಂಟ್ ಮ್ಯಾಮ್ ನಾನು ನಂದಿತ ಅಂತ ಮೊನ್ನೆ ಬಂದಿದ್ದೆನಲ್ಲ ಪೇಶೆಂಟ್ ಮ್ಯಾಮ್ ಅದೇ ನೀವು ಟ್ಯಾಬ್ಲೆಟ್ ಕೊಟ್ಟಿದ್ರಲ್ಲ ಅದು ನನಗೆ ರಿಯಾಕ್ಷನ್ ಆಗ್ತಿದೆ ಅಲರ್ಜಿ ಥರ ಎಲ್ಲ ಆಗಿದೆ ತುಂಬ ಇನ್ಫೆಕ್ಷನ್ ಆಗಿದೆ ಮ್ಯಾಮ್ ಹಾಂ ಮ್ಯಾಮ್ ಮೆಡಿಷನ್ನೆ ಕೊಡಿ ಮ್ಯಾಮ್ ಓಕೆ ಮ್ಯಾಮ್ ಬರ್ತೀನಿ ಮ್ಯಾಮ್